ನಾವು ಅಡಿಗೆ ಮಾಡುವ ಪ್ರಾರಂಭದಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು ನಾನು ಈಗ ಹೇಳ್ತೀನಿ ದಿನಾ ಬೆಳಗ್ಗೆ ಎದ್ದ ಕೂಡ್ಲೆ ಕೈ ಕಾಲು ಮುಖ ತೊಳೆದು ದೇವರಿಗೆ ನಮಿಸಿ ಅಡುಗೆ ಮನೆಗೆ ಹೋಗಿ ಸ್ಟೌವನ್ನು ಹಚ್ಚಿ ಅಗ್ನಿ ದೇವನಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಪ್ರಾರಂಭಿಸ್ಬೇಕು ಆ ಸಮಯದಲ್ಲಿ ನಾವು ಪಾತ್ರೆಯನ್ನಿಟ್ಟು ಅದಕ್ಕೆ ನೀರನ್ನು ಹಾಕಿ ಸ್ಟೌವನ್ನು ಉರಿಸಿದಾಗ ಅದು ಬಿಸಿಯಾಗಿ ಬೆಳಗ್ಗೆ ಎದ್ದ ಕೂಡಲೇ ಚಾ ಮಾಡುವ ವಿಧಾನ ಇರ್ತದೆ ಚಾ ಮಾಡಿ ಕುಡಿಯುತ್ತೇವೆ ಆಮೇಲೆ ಮಧ್ಯಾಹ್ನದಲ್ಲಿ ಅಡುಗೆಯನ್ನು ಮಾಡಿ ಊಟ ಮಾಡ್ತೇವೆ ಊಟಕ್ಕೆ ಕೂತ್ಕೊಳ್ಳುವಾಗ ಕೂಡ ನಮ್ಮ ಸಂಪ್ರದಾಯಗಳು ತುಂಬ ಇರ್ತದೆ ಒಮ್ಮೆ ಊಟಕ್ಕೆ ಕೂತಾಗ ಊಟ ಬಡಿಸುವ ಮೊದ್ಲು ಮೊದಲು ಬಾಳೆ ಎಲೆಯಲ್ಲಿ ಉಪ್ಪನ್ನು ತುಪ್ಪವನ್ನು ಹಾಕಿ ಆಮೇಲೆ ಉಪ್ಪನ್ನು ಉಪ್ಪು ಉಪ್ಪಿನಕಾಯಿ ಪದಾರ್ಥಗಳನ್ನಾಡಿ ಪಲ್ಯ ಚಟ್ನಿ ಎಲ್ಲವನ್ನೂ ಮಾಡಿ ಇಟ್ಟು ಆಮೇಲೆ ಅನ್ನವನ್ನು ಬಡಿಸಿ ಸಾರನ್ನು ಹಾಕಿ ಅದಕ್ಕೆ ತುಪ್ಪವನ್ನು ಸುರಿ ಹಾಕಿ ಊಟ ಮಾಡುವುದು ನಮ್ಮ ಸಂಪ್ರದಾಯ ಇಲ್ಲದೇ ಇದ್ದರೆ ಊಟ ಮಾಡೋದು ಜೀರ್ಣ ಆಗುವುದಿಲ್ಲ ಅನ್ನುವ ನಂಬಿಕೆ ನಮಗೆ ಹಾಗಾಗಿ ದಿನನಿತ್ಯ ನಾವು ಎಲೆಯಲ್ಲಿ ಬಡಿಸಿದ ನಂತರ ಅದಕ್ಕೆ ಗಂಡಸರಾದರೆ ಅದಕ್ಕೆ ಅನ್ನವನ್ನು ಬೆರಸಿ ಅದನ್ನು ಕೇ ನೈವೇದ್ಯಕ್ಕೆ ಇಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಆಮೇಲೆ ಊಟವನ್ನು ಮಾಡ್ತಾರೆ ಹಾಗಾಗಿ ಊಟದಲ್ಲಿ ಕೆಲವು ಸಂಪ್ರದಾಯಗಳಿವೆ ಅದೇ ರೀತಿಯಲ್ಲಿ ಅಡುಗೆ ಮಾಡುವಾಗ್ಲೂ ಸಂಪ್ರದಾಯಗಳಿವೆ ಇದನ್ನೆಲ್ಲ ನಾವು ಹೊಸತಾಗಿ ಮನೆ ಒಕ್ಕಲನ್ನ ಮಾಡುವಾಗ ಮೊದಲು ಅಗ್ನಿ ದೇವನಿಗೆ ಆಂ ತರ್ಪಣವನ್ನು ಕೊಡುವ ಸಲುವಾಗಿ ದೀ ಸ್ಟೌವನ್ನು ಹಚ್ಚಿ ಹಾಲು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಹಾಲನ್ನು ಉಕ್ಕಿಸಿ ಅದು ಚೆಲ್ಲುವವರೆಗೆ ಚೆಲ್ಲಿದ ನಂತರ ಅಗ್ನಿ ದೇವನಿಗೆ ಅದನ್ನು ಅರ್ಪಣೆ ಮಾಡಿ ಮತ್ತು ನಾವು ಆ ಹಾಲನ್ನು ಎಲ್ಲರೂ ಮನೆಯವರೆಲ್ಲಾ ಸೇವಿಸಬೇಕೆಂದು ಸಂಪ್ರದಾಯ ಕೂಡ ಇದೆ ಅಡುಗೆಯಲ್ಲಿ ಹಲವಾರು ವಿಧಾನಗಳು ಉಂಟು ಬೇರೆ ಬೇರೆ ರೀತಿಯ ಅಡುಗೆಯನ್ನ ಮಾಡಿ ಭಕ್ಷ್ಯವನ್ನು ಸೇವಿಸಿದರೆ ಅದು ನಮಗೆ ಚೆನ್ನಾಗಿ ಜೀರ್ಣವಾಗುತ್ತೆ ಹೆಚ್ಚು ತಿನ್ನಬಾರ್ದು ಲಿಮಿಟಾಗಿಯೇ ತಿನ್ನಬೇಕು ಆದರೆ ಪ್ರತಿದಿನ ಊಟ ಮಾಡಿದ ನಂತರ ಲಾಷ್ಟಲ್ಲಿ ನಾವು ಸ್ವಲ್ಪ ಮೊಸರನ್ನವನ್ನು ಊಟ ಮಾಡೋ ಪದ್ಧತಿ ಕೂಡ ನಮ್ಮಲ್ಲಿ ಇದೆ ಆ ಪದ್ಧತಿಯಿಂದ ನಾವು ಊಟ ಮಾಡಿದ್ದು ಜೀರ್ಣವಾಗ್ತದೆ ಸರಾಗವಾಗಿ ಜೀರ್ಣವಾಗ್ತದೆ ಆಮೇಲೆ ದಿನನಿತ್ಯ ಸಾಂಬಾರು ಚಟ್ನಿ ಪಲ್ಯ ತಂಬುಳಿ ನಮ್ಮಲ್ಲಿ ಕಡೆಯಲ್ಲಿ ಒಂದು ತಂಬಳಿ ಅಂತ ಕೂಡ ಮಾಡುತ್ತಾರೆ ಮಜ್ಜಿಗೆಯಿಂದ ಒಂದು ಪದಾರ್ಥವನ್ನು ಮಾಡ್ತೇವೆ ಸಾಸಿವೆಯಿಂದ ಮಜ್ಜಿಗೆಯಲ್ಲಿ ಸಾಸಿವೆ ಮಾಡ್ತೇವೆ ಇದನ್ನೆಲ್ಲ ಮಾಡಿ ದಿನನಿತ್ಯ ಊಟ ಮಾಡೋದರಿಂದ ಎಲ್ಲ ರೀತಿಯ ಆಹಾರಗಳು ನಮಗೆ ನಮ್ಮ ದೇಹಕ್ಕೆ ಸಿಗ್ತದೆ ನಮ್ಮ ದೇಹ ಸದೃಢವಾಗಿ ಇರ್ತದೆ ಇದೆಲ್ಲ ನಮ್ಮ ನಂಬಿಕೆಗಳಾಗಿವೆ ಅಂದರೆ ಕೆಲವೊಂದು ಮೂಢನಂಬಿಕೆಗಳಂತ ಅನಿಸಿದ್ರೂ ನಾವು ಆ ಮೂಢನಂಬಿಕೆಯನ್ನು ಪಾಲಿಸುವುದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೇ ಮೂಢನಂಬಿಕೆಗಳನ್ನು ಬಿಡಲಿಕ್ಕೂ ಆಗೋದಿಲ್ಲ ಅದನ್ನು ಅನುಸರಿಕೊಂಡು ಹೋದರೆ ಒಳ್ಳೆಯದು ಅಂತಲೇ ನಾವು ಅನ್ ಅಂದುಕೊಂಡಿದ್ದೇವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆಲ್ಲಾ ನಂಬಿಕೆಗಳು ಯಾವಾಗಲೂ ಊಟದಲ್ಲಿ ಇರೋದರಿಂದ ಅದು ಅನುಸರಿಸಲೇ ಬೇಕಾಗ್ತದೆ ಇನ್ನೂ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಕೆಲವು ಬೇರೆ ಬೇರೆ ನಿಬಂಧನೆಗಳು ಇರ್ತವೆ ಅವರಿಗೇ ಊಟದಲ್ಲಿ ನಾನ್ ವೆಜ್ಜನ್ನು ಉಪಯೋಗಿಸೋದಿಲ್ಲ ಸಸ್ಯಾಹಾರಿಯನ್ನು ಊಟ ಮಾಡ್ತಾರೆ ಮೊಸರು ಮಜ್ಜಿಗೆ ಇವೆಲ್ಲ ಬೇಕು ತುಪ್ಪ ಇದೆಲ್ಲ ನಮ್ಮ ಊಟದಲ್ಲಿ ಯಥೇಚ್ಛವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಯಥೇಚ್ಛವಾಗಿ ಇರುತ್ತದೆ ಅದಕ್ಕೆ